ಮಂಜುಳಾ ನಾನು ಯಾ ಪಾತ್ರೆ ಉಪಯೋಗಿಸ್ತೀನಿ ಯಾ ಪಾತ್ರೆ ಇಲ್ಲ ಅನ್ನೋದು ನಿನಗೂ ಗೊತ್ತಿಲ್ಲ ನಾನು ಉಪಯೋಗ್ಸೊ ರೀತಿ ಒಂದು ಇಂಡಾಲಿಯಂ ಪಾತ್ರೆ ಆಗಲಿ ಒಂದು ತಾಮ್ರದಾಗಲಿ ಒಂದು ರಾಗಿ ಪಾತ್ರೆ ಆಗಲಿ ಒಂದು ಮಡಕೆ ಆಗಲಿ ಇದರಲ್ಲಿ ಮಾಡಿದ್ರೆ ಟೇಸ್ಟು ಒಲೆಯಲ್ಲಿ ಅಡಿಗೆ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅದ್ರಿನಿಂದ ಮಡ್ಕೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟು ಅಂತ ಓಲೆ ಉರಿಸಿ ಮಾಡ್ತೀವಿ ಗ್ಯಾಸೇ ಅಂತ ಅಂದರೇನು ಗ್ಯಾಸ್ಟ್ರಿಕ್ ಆತದೆ ಅದು ಇದು ಅನ್ಬುಟ್ಟು ತಾಮ್ರದ ಪಾತ್ರೆಯಾಗ ಮಾಡ್ತೀವಿ ಇಲ್ಲಾಂದ್ರೆ ಇಂಡಾಲಿಯಂ ಪಾತ್ರೆಗ ಮಾಡ್ತೀವಿ ಅದರ್ನಿಂದ ಚೆನ್ನಾಗಿರುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಅದರ್ನಿಂದ ನಾವು ಅದನ್ನೇ ಉಪಯೋಗ್ಸಿ ಚೆನ್ನಾಗೆ ಅಡಿಗೆ ಮಾಡ್ತೀವಿ ಅದರಲ್ಲಿ ಬೇರೆ ಸ್ಟೀಲ್ ಪಾತ್ರೆ ಅದೆಲ್ಲಾ ಉಪಯೋಗ್ಸುದ್ರೆ ಚೆನ್ನಾಗಿರಲ್ಲ ಕುಕ್ಕರು ಅದೆಲ್ಲನು ಬರೇ ತಪ್ಲೆಗಳಲ್ಲಿ ಮಾಡಿ ರುಚಿಯಾಗಿ ಊಟ ಮಾಡಿದ್ರೆ ಆರೋಗ್ಯದ ಬಗ್ಗೆ ಚೆನ್ನಾಗಿರುತ್ತೆ ಅದರ್ನಿಂದ ನಾವು ಮಡಕೆ ಇಂಡ್ಯಾಲಮ್ ಪಾತ್ರೆ ತಾಮ್ರದ್ದು ರಾಗಿದು ಇದನ್ನೇ ಉಪಯೋಗಸ್ತೀವಿ ಅದರ್ನಿಂದ ನಮ್ಗೆ ಅದೇ ಚೆನ್ನಾಗಿರುತ್ತೆ ಅನಿಸ್ತು